ನನಗೆ ಫಿಟ್ನೆಸ್ಸು ಮತ್ತು ನನ್ನ ಎಲ್ತ್ ಮೇಲೆ ನಾನು ನಿಗಾವಯಿಸೋದೇ ನನ್ನ ಹೆಮ್ಮೆಯ ಸಾಧ್ನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಮುಂಚೆ ನನಗೆ ಅಷ್ಟೊಂದು ಫಿಟ್ನೆಸ್ ಮೇಲೆ ಇಂಟ್ರೆಸ್ಟಿಲ್ಲ ಆನಂತರ ನಾನು ಯಾವ ರೀತಿ ಫಿಟ್ನೆಸ್ ಮೇಲೆ ನಾನು ಇಂಟ್ರೆಸ್ಟ್ ಪಟ್ಟು ನನ್ನ ಬಾಡಿಯನ್ನು ನಾನು ಶೇಪ್ ಒಳ್ಳೆ ಶೇಪ್ನ ಇಟ್ಕೊಂಡಿರೋದೆ ನನಗೆ ಒಂದು ದೊಡ್ಡ ಸಾಧ್ನೆ ಅನಿಸಿದೆ ಯಾಕೆಂದರೆ ಇವಾಗ ನಾವಿರೋ ಸಮಾಜದಲ್ಲಿ ಬರೀ ನಾವು ಒಳ್ಳೆ ಫುಡ್ ತಿನ್ನೋದೇ ಒಂದು ಕಡಿಮೆ ಅಂತ ಹೇಳಕ್ ಪಡ್ತೀನಿ ಇಷ್ಟಪಡ್ತೀನಿ ಇವಾಗ ನಾವೆಲ್ಲಾರು ಟ್ರ್ಯಾವೆಲ್ ಮಾಡ್ತಿದೀವಿ ಅಂದರೆ ನಾವು ಫುಡ್ನ ನಾವು ಜಾಸ್ತಿ ತಗೊಂಡೋಗಕಾಗಲ್ಲ ನಾವು ಹೋಟಲಲ್ಲೇ ತಿಂತೀವಿ ಅಲ್ಲೆಲ್ಲ ತುಂಬ ಎಣ್ಣೆ ಮತ್ತು ತುಂಬ ರಿಫೈಂಡು ಆಯ್ಲು ಎಲ್ಲ ಯೂಸ್ ಮಾಡ್ತಾರೆ ಈ ಥರ ಯೂಸ್ ಮಾಡೋದ್ರಿಂದ ಅದು ನಮ್ಮ ಎಲ್ತಿಗೂ ಒಳ್ಳೆದಲ್ಲ ನಮಗೆ ಫ್ಯಾಟ್ಗೂ ಒಳ್ಳೆದಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಆದರೂ ಕೂಡ ನಾನು ತುಂಬ ಟ್ರ್ಯಾವೆಲಿಂಗ್ ಮಾಡೋದ್ರಿಂದ ಕೂಡ ನಾನು ಆದಷ್ಟು ನಾನು ತರಕಾರಿ ಸೌತೆಕಾಯಿ ಸ್ಯಾಲಡು ಈ ರೀತಿ ಫುಡ್ಡನ್ನು ತಿಂದು ನಾನು ನನ್ನ ದೇಹವನ್ನು ಕರೆಟ್ಟಾಗಿ ಕಟ್ಟುನಿಟ್ಟಾಗಿ ಇಟ್ಕೊಳೋದು ನಾನು ತುಂಬ ಯಶಸ್ವಿಯಾಗಿದ್ದೇನೆ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಾನು ದಿನನಿತ್ಯ ಜಿಮ್ ವರ್ಕೌಟ್ ಮಾಡೋದ್ರಿಂದ ನಾನು ತುಂಬ ಚೆನ್ನಾಗಿ ನನ್ನ ಫಿಸಿಕ್ ಮೇನ್ಟೇನ್ ಮಾಡೋದೇ ನನಗೆ ಅದೊಂದು ದೊಡ್ಡ ಸಾಧನೆ ಎಂದು ನಾನು ಬಿಂಬಿಸುತ್ತೇನೆ ಮತ್ತು ನಾನು ಕೂಡ ಫಿಟ್ನೆಸ್ ಇಷ್ಟವಾಗಿರೋದ್ರಿಂದ ಇದು ಕೂಡ ನನ್ನ ಒಂದು ಸಾಧ್ನೆ ಅಂತ ನಾನು ತಿಳ್ಕೊಂಡಿದೀನಿ